ಕಾಯ್ಲೆಗಳು ಹರಡಬಾಡ್ದಂತಂದ್ರ ನಾವು ನಮ್ಮ ಆಜು ಬಾಜು ಇರುವಂಥ ಸರೌಂಡಿಂಗ್ಸ್ ಅದು ಮನೆ ಬಾಜು ಎಲ್ಲ ಇರ್ತಾವಲ್ಲ ನಾಲಿಗಳು ಅಂತವೆಲ್ಲ ನಾವೇನು ಮಾಡಬೇಕು ಕ್ಲೀನ್ ಮಾಡಸ್ಬೇಕು ಮುನ್ಸಿಪಾಲಿಟಿ ಮನ್ಷರಿಗೆ ಹೇಳಿಸ್ಬೇಕು ಹೇಳಿಸಿ ಅವೆಲ್ಲ ಸಾಪು ಮಾಡಸ್ತಾಯಿರ್ಬೇಕು ಈಗ ಅದೇ ರೀತಿ ನಾವು ಊಟ ತಿಂಡಿ ಒಳಗೆ ಬಿ ನಾವು ಎಷ್ಟೊಂದು ಗಮನವಹಿಸಬೇಕಾಗ್ತದೆ ನಾವು ತಿಂಬ ಚೀಝ್ಗುಳೆಲ್ಲ ಡ್ಯರೆಟ್ಟ ಹಂಗೆ ತಿನ್ಲಕ್ಕೆ ಹೋಬಾರ್ದು ಈಗ ಏನಾರ ಹಣ್ಣು ಅದನ್ನ ನಾವು ಮಾರ್ಕೆಟ್ದಾಗಿನ ತಂದೆವು ಈಗ ಅಥವಾ ನಾ ಅದಕ್ಕೆ ಬಿಟ್ಟಂಬದು ಯಾವುದೇ ಒಂದು ತರಕಾರಿ ತರ್ತೆವು ಆ ತರಕಾರಿ ಅದನ್ನ ತಂದೇವಂತಂದರ ಅದಕ್ಕೆ ಛಂದ ತೊಳೀಬೇಕು ಛಂದ ತೊಳ್ದಿನ ಬಾದು ಆಗದಕ್ಕೆ ತಿನ್ಬೇಕು ನಾವು ಹಂಗೆ ಡ್ಯರೆಟ್ ತಿಂದೆವು ಅಂತಂದರ ತೊಕೊಂಬದು ನಾವು ತಿಂದೆವು ಅಂತಂದ್ರ ಅವು ಬ್ಯಾನಿಗಳು ಹೋಗೋ ಒಂದಿದು ಏನಿರ್ತದೆ ಚಾನ್ಸ್ಗಳಿರ್ತವೆ ಒಳಗೆ ನಮ್ಮ ದೇಹದಾಗೆ ಹೋಗಿನ ಬಾದು ಅದು ಬ್ಯಾನಿಗಳು ಹುಟ್ಟಿಸ್ತದ ಯಾಕಂದ್ರೆ ಅದ್ರ್ಮೇಲೆ ಎಷ್ಟೊಂದು ಕೀಟಾಣುಗಳು ಮೆತ್ಕೊಂಡಿಂದಿರ್ತವ ನಾವು ಅಂಬದ ನಮ್ಮ ಆಜು ಬಾಜು ಇರುವಂಥ ಎಲ್ಲಾ ವಾತಾವರಣಗಿ ಸ್ವಚ್ಛಾಗಿ ಇಡ್ಬೇಕೀಗ ನಾವು ಬಿ ಏನ್ಮಾಡ್ಬೇಕಂತಂದರೆ ಛಂದ ಛಂದ ಪೌಷ್ಟಿಕ ಆಹಾರ ತಿನ್ಲಕ್ಕೆ ನಾವು ಪ್ರಯತ್ನ ಪಡಬೇಕು ಮುಂಜಾನೆ ಎದ್ದು ಥೋಡೆ ಎಕ್ಸಸೈಸ್ ಮಾಡ್ತಾಯಿರ್ಬೇಕು ಎಕ್ಸಸೈಸ್ ಮಾಡ್ಲಕ್ಕೆ ಹೋದೆವಂತಂದ್ರ ಥೋಡೆ ಓಡ್ಬೇಕು ಮನುಷ್ಯ ಓಡಿನ ಬಾದು ಥೋಡೆ ಆಡಬೇಕು ಯಾವುದರ ಒಂದು ಆಟದಾಗೆ ಇದ್ದನಂತಂದರ ಅವ್ನ ದಂಡ ಎಂಗಿರ್ತದಂತಂತಂದ್ರ ಯಾವುದೇ ಒಂದು ರೋಗ ಬರೋ ಬಿಡಲ್ದು ದಂಡ ಒಳಗೆ ಇಲ್ದಿರೊ ಅವ್ನಿಗೆ ಹಿಂಗೆ ಯಾವುದೋ ಒಂದು ಬ್ಯಾನಿ ಬರ್ತದ ಬ್ಯಾನಿಲಿನ್ನ ಮತತು ಆ ಮನುಷ್ಯ ಕೂಡ ಬೀಳ್ತನೆ ಆ ಕೂಡ ಬೀಳಬಾಡ್ಡಂತಂತಂದ್ರ ಈಗ ಅವ್ನಿಗೆ ಯಾರಿಗೂ ಮತ್ತೊಬ್ಬ ಮನುಷ್ಯ ಕೆಮ್ಲತ್ತನ ಈ ಕೆಮ್ಲತ್ತರ ಅವುನ್ಲಿಂದ ದೂರಿರ್ಬೇಕು ಆ ಕೆಮ್ಮು ಮನ್ಷಾಗೆ ಏನು ಹೇಳಬೇಕು ಅಂತಂದ್ರ ದಸ್ತಿ ಹಚ್ಕೊಂಡು ಕೆಮ್ರಿ ಮಾರಿಗೆ ಅಂತಂದು ಅವ್ರಿಗೆ ಹೇಳಬೇಕಾಗ್ತದ ಈಗ ಹಿಂಗೆ ಹರಡ್ತಾವ ಏನರ ನಾವು ಲಾಪರ್ವಾಯಿ ಮಾಡಿದೇವಂತಂದ್ರ ಯದಕ್ಕರ ಅದು ಹರಡ್ಲಿಕ್ಕ ಏನಾಯ್ತದಂದರೆ ಅವ್ಕಾಶ ಸಿಗ್ತದದು ಈಗ ನಾವು ಎಷ್ಟು ಸಾಫಿರ್ತೇವೆ ಎಲ್ಲ ಕಡೆ ಹೋದೆವಂತಂದ್ರ ಥೋಡೆ ಎಂಬದು ಹೈಜೆನಿಕ್ ಇರ್ಲಕ್ಕೆ ಕೋಶಿಶ್ ಮಾಡ್ಬೇಕು ನಮ್ಮ ಕೈ ತೊಳ್ಕೊಬೇಕು ಅದೇ ರೀತಿ ಸ್ಯಾನಿಟೈಸರ್ ಹಚ್ಕೊಬೇಕು ಅಷ್ಟ್ ಹಚ್ಕೊಂಬಲ್ದೇನೆ ಮತ್ತು ಆಮೇಲೆ ಥೋಡೆ ಸಂಪರ್ಕ ನಾವು ಎಲ್ಲರ್ಲಿಂದಂಬದು ಥೋಡೆ ದೂರ ನಿಂತು ಮಾತಾಡ್ಬೇಕು ಈಗ ಹಿಂಗೆ ಈ ರೀತಿ ನಾವು ಮಾಡ್ತಾ ಹೋದರೆ ಏನಾಯ್ತದಂತಂದರೆ ರೋಗ ಹರಡುವಂಥ ಚೀಝು ಕಡಿಮೆ ಆಯ್ತದೆ ಈಗ ಯಾರೇ ಮತ್ತೊಬ್ರು ಬಳಸಿನಂಥ ಒಂದು ವಸ್ತು ಇರ್ತದೆ ಆ ವಸ್ತುಗೆ ನಾವು ಬಳಸಬೇಕಂತಂದ ಅದಕ್ಕೆ ತೊಳ್ಕೊಂಡು ಬಳಸ್ಬೇಕು ಈಗ ಯಾಕಂತಂದ್ರೆ ಆ ಮನ್ಷನ ಬಳಿ ಏನು ಬ್ಯಾನಿಗುಳಿಡ್ತಾವೆ ನಮಿಗೆ ಗೊತ್ತಿರಲ್ಲ ಅಂಥವೆಲ್ಲ ನಾವು ಏನು ಮಾಡ್ತಾ ಹೋಗ್ಬೇಕು ಅಂತಂದ್ರ ನಮ್ಮ ಜಾಗ್ರತೆಯಾಗಿ ನಮಗೆ ನಮ್ಗಿತ್ತ ನಮ್ಮ ಜೀವನ ನಾವು ಸೇಫ್ ಇಟ್ಕೊಬೇಕಂತದರೆ ನಾವು ಎಚ್ಚರವಾಗಿದ್ದು ಏನೇನೈತದೆ ನಮ್ಮ ಕೈಯಲ್ಲಿ ಅದು ಅಷ್ಟು ಮಾಡಿಕೋತ ನಡಿಬೇಕು ಅವಾಗ ನಾವು ಏನಿಡ್ತೇವಂತಂದ್ರ ನಮ್ಮ ಜೀವನದಾಗಂಬೋದು ನಾವು ಎಲ್ಲದ್ರೊಳಗೆ ಹೆಲ್ದಿಯಾಗಿರ್ತೆವೆ